ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರರಂದು ಆ ದಿನ ಮಕ್ಕಳಿಗೆ ಶಾಲೆಗೆ ರಜೆ ಇರುತ್ತದೆ ಹಾಗೆ ಮಕ್ಕಳೆಲ್ಲ ಆಟೋಟ ಸ್ಪರ್ಧೆಯಲ್ಲಿ ಬಾಗವಯಿಸಿ ಬಹುಮಾನಗಳನ್ನು ಗೆದ್ದು ಆಮೇಲೆ ಧ್ವಜಾರೋಹಣ ಮಾಡಿ ಸಿಹಿ ತಿಂಡಿ ತಿಂದು ಪುನಃ ಮಕ್ಕಳಿಗೆ ಸಂಗೀತ ಸ್ಪರ್ಧೆ ಎಲ್ಲ ಏರ್ಪಡಿಸಿ ಬಹುಮಾನ ವಿತರಣೆಯಾಗುತ್ತದೆ ಆಮೇಲೆ ಮಕ್ಕಳೆಲ್ಲ ಸಂತೋಷದಿಂದ ಮನೆಗೆ ಹೋಗುತ್ತಾರೆ ಹಾಗೆ ಕರ್ನಾಟಕ ರಾಜ್ಯೋತ್ಸವ ಸ್ವಾತಂತ್ರ ದಿನಾಚರಣೆ ಇವುಗಳನ್ನೆಲ್ಲ ಒಂದೇ ಥರ ಹೀಗೇನೆ ಆಚರಿಸುತ್ತಾರೆ ಮಕ್ಕಳೆಲ್ಲ ತುಂಬ ಖುಷಿಯಿಂದ ಆ ದಿನ ಸ್ಕೂಲ್ಗೆ ಕೂಡ ರಜೆ ಇರ್ತದಲ್ಲವಾ ಹಾಗಾಗಿ ಎಷ್ಟೊತ್ತಾದರೂ ಅವರಿಗೆ ತಲೆಬಿಸಿ ಇರುವುದಿಲ್ಲ ಆಟೋಟ ಸ್ಪರ್ಧೆ ಸಂಗೀತ ಸ್ಪರ್ಧೆ ಎಲ್ಲದರಲ್ಲೂ ಭಾಗವಹಿಸಿ ಸಂತೋಷದಿಂದ ಬಹುಮಾನಗಳನ್ನು ಪಡೆದು ಮನೆಗೆ ಮರಳುತ್ತಾರೆ ಮತ್ತು ಗಾಂಧಿ ಜಯಂತಿಯ ದಿನ ಮಕ್ಕಳಿಗೆಲ್ಲ ಶಾಲೆಯಲ್ಲಿ ಏನಾದರೂ ಕೊಡುವುದಿದ್ದರೆ ಪುಸ್ತಕ ಅದೆಲ್ಲವನ್ನು ಕೊಡುತ್ತಾರೆ ಹಾಗೆ ಮಹಾನವಮಿ ಮಹಾಲಯ ಅಮಾವಾಸ್ಯೆ ಅಂತ ಬರುತ್ತದೆ ಅದರಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸುತ್ತಾರೆ ದೀಪಾವಳಿ ಹಬ್ಬದ ಮುಂಚಿನ ದಿವಸ ಹಂಡೆಗೆ ನೀರು ತುಂಬಿಸಿ ಅದಕ್ಕೆ ಹೂವು ಕಟ್ಟಿ ಮೊದಲು ಯಾರು ನೀರನ್ನು ಅದಕ್ಕೆ ತುಂಬಿಸುತ್ತಾರೆ ಅವ್ರಿಗೆ ಚಿಲ್ಲರೆ ಹಣವನ್ನು ಆ ಹಂಡೆ ಒಳ ಒಳಗೆ ಹಾಕುತ್ತಾರೆ ಮತ್ತು ನೀರು ಹಾಕಿದವರು ಬಿಸಿಯೂ ಮಾಡುತ್ತಾರೆ ಮತ್ತು ಯಾರು ಮೊದಲು ಸ್ನಾನ ಮಾಡುತ್ತಾರೆ ಅವರು ಪುನಃ ಅದಕ್ಕೆ ಹಣ ಚಿಲ್ಲರೆ ಹಣವನ್ನು ಹಾಕಿ ಸ್ನಾನ ಮಾಡಬೇಕು ಇಷ್ಟ ಇದ್ದರೆ ಎಲ್ಲರೂ ಹೋಗಿ ಚಿಲ್ಲರೆ ಹಾಕ್ಬೋದು ಸ್ನಾನ ಮಾಡುವಾಗ ಲಾಸ್ಟಿಗೆ ಆ ಹಂಡೆಗೆ ಬಿಸಿನೀರು ಯಾರು ಕಾಯಿಸುತ್ತಾರೆ ಅವರು ಲಾಸ್ಟಿಗೆ ಸ್ನಾನ ಮಾಡಿ ಅದರಲ್ಲಿದ್ದ ಚಿಲ್ಲರೆ ಹಣವನ್ನೆಲ್ಲ ತೆಗೆದುಕೊಳ್ಳಬೇಕು ಆ ನಂತರ ಅವತ್ತೇ ರಾತ್ರಿ ಭೂಮಿಗೆ ಪೂಜೆಯನ್ನು ಮಾಡುತ್ತಾರೆ ದೀಪಗಳನ್ನು ಇಟ್ಟು ಅವತ್ತು ದೀಪಾವಳಿ ಹಬ್ಬವನ್ನು ತುಂಬ ಗೌಜಿಯಿಂದ ಆಚರಿಸುತ್ತಾರೆ ದೀಪಗಳಿಂದ ಅಲಂಕಾರ ಮಾಡಿ ದೀಪಗಳನ್ನು ಹಚ್ಚಿ ತುಳಸಿಗೆ ಪೂಜೆ ಮಾಡಿ ಮಹಾಲಕ್ಷ್ಮೀಗೆ ಪೂಜೆ ಮಾಡಿ ಒಡವೆ ಎಲ್ಲ ಇಟ್ಟು ಪೂಜೆ ಮಾಡಿ ಎಲ್ಲರಿಗೂ ಸಿಹಿ ತಿಂಡಿಯನ್ನು ಹಂಚಿ ನಮ್ಮ ಬಂಧು ಬಳಗ ಅಲ್ಲದವರು ಮನೆ ಹತ್ತಿರ ಇದ್ದವರು ಎಲ್ಲರಿಗೂ ಸಿಹಿ ತಿಂಡಿಯನ್ನು ಕೊಟ್ಟು ಮನೆಯ ಒಳಗೂ ಪೂಜೆಯೆಲ್ಲ ಮಾಡಿ ದೀಪ ಕಂಬ ಅಂತ ಉಂಟು ಒಂದು ಅದಕ್ಕೆಲ್ಲ ದೀಪ ಹಚ್ಚಿ ಆಮೇಲೆ ಬಲೀಂದ್ರನಿಗೆ ಪೂಜೆ ಮಾಡಿ ಬಲೀಂದ್ರನನ್ನು ಕೂಗಿ ಪೂಜೆ ಮಾಡಿ ಮೂರು ದಿವಸನೂ ಆ ಬಲೀಂದ್ರನನ್ನು ಹಾಗೆ ಕೂಗ್ತಾರೆ ಮೂರು ದಿವಸನೂ ಆ ಕಂಬಕ್ಕೆ ಪೂಜೆ ಮಾಡಬೇಕು ಆ ನಂತರ ಮನೆ ಒಳಗೆ ಬಂದು ಒಂದು ಮೂಲೆಯಲ್ಲಿ ಎಲ್ಲ ಹೂವು ಹಣ್ಣು ಹಂಪಲು ವೀಳ್ಯದೆಲೆ ಅಡಿಕೆ ತೆಂಗಿನ ತುಂಡು ಎಲ್ಲ ಇಟ್ಟು ಅದನ್ನು ಎಲ್ಲ ಕಡೆಗೂ ಪೂಜೆ ಮಾಡಿ ಕೋಣೆ ಕೋಣೆ ಕೋಣೆಗೆ ಆಮೇಲೆ ಒಂದು ಮೂಲೆಯಲ್ಲಿ ಮೂರು ದಿವಸ ಇಡಬೇಕು ಅದಕ್ಕೆ ದೀಪ ಹಚ್ಚಿ ಮೂರನೇ ದಿವಸ ಮತ್ತೆ ತುಳಸಿಯಿಂದ ಹಿಡಿದು ಎಲ್ಲದರ ಅಲಂಕಾರವನ್ನು ತೆಗಿಬೇಕು ಹೀಗೆ ದೀಪಾವಳಿಯನ್ನು ಆಚರಿಸುತ್ತಾರೆ ಬಹು ಉತ್ಸಾಹದಿಂದ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಇರ್ತದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿಗೆ ಹೀಗೇನೆ ಆಚರಿಸ್ತಾರೆ ಆದರೆ ಈಗಿನ ಕಾಲದವರ್ಯಾರೂ ಅದನ್ನು ನಂಬುವುದೂ ಇಲ್ಲ ಹೆಚ್ಚಾಗಿ ಮಾಡುವುದೂ ಇಲ್ಲ ಆದರೆ ಯಾರಿಗೆಲ್ಲ ಜಾಗ ಇರ್ತದೆ ಭೂಮಿ ಇರ್ತದೆ ಅವರು ಭೂಮಿ ಪೂಜೆ ಆ ದಿವಸ ಅಮಾವಾಸ್ಯೆ ದಿನ ಮಾಡಿಯೇ ಮಾಡ್ತಾರೆ ಇದು ನಮ್ಮದೊಂದು ನಂಬಿಕೆ ಮತ್ತು ಕನ್ಯಾಸಂಕ್ರಮಣ ಇದನ್ನು ಎಲ್ಲರೂ ಉತ್ಸವದಿಂದ ಕನ್ಯಾಸಂಕ್ರಮಣವನ್ನು ಆಚರಿಸಿ ಆವತ್ತಿನ ರಾತ್ರಿ ಮುಂಚಿನ ರಾತ್ರಿ ಮಣ್ಣಿ ಅಂತ ಮಾಡ್ತಾರೆ ಅಕ್ಕಿಯನ್ನು ತೆಳ್ಳಗೆ ಕಡೆದು ಅದನ್ನು ಕುದಿಸಿ ಚೆನ್ನಾಗಿ ಅದಕ್ಕೆ ತೆಕ್ಕರೆ ತೆಕ್ಕರೆ ಮತ್ತು ಸಕ್ ಬೆಲ್ಲ ತೆಂಗಿನಕಾಯಿ ಎಲ್ಲ ಹಾಕಿ ಅದನ್ನು ಇದು ಮೊರದಲ್ಲಿ ಬಾಳೆ ಎಲೆಯನ್ನು ಬಿಡಿಸಿ ಅದಕ್ಕೆ ಚೆನ್ನಾಗಿ ಕುದಿಸಿ ಅದನ್ನು ಹುಯ್ತಾರೆ ಅದು ಮರು ದಿವಸ ಬೆಳಿಗ್ಗೆಗೆ ಗಟ್ಟಿಯಾಗಿ ಹಾಗೆ ಮೊರದಲ್ಲಿ ಇರ್ತದೆ ಅದನ್ನು ಮತ್ತೆ ಕಟ್ ಮಾಡಿ ಎಲ್ಲರಿಗೂ ಕೊಟ್ಟು ತಿಂತಾರೆ ಮತ್ತು